ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗಳು ಅಂದರೆ ಕೋಕೋ ಕಬಡ್ಡಿ ಮತ್ತು ವಾಲಿಬಾಲು ಮತ್ತು ರನ್ನಿಂಗ ಜಂಪಿಂಗು ಇವೆಲ್ಲ ಪಠ್ಯೇತರ ಚಟುವಟಿಕೆಗಳು ಇವ ಇವು ಚಟುವಟಿಕೆ ಭಾಗವಯ್ಸುದರಿಂದ ಮನುಷ್ಯ ವಿದ್ಯಾರ್ಥಿಯ ಆರೋಗ್ಯಕಕವಾಗಿ ಇರುತ್ತಾನೆ ಮತ್ತು ದೈಹಿಕವಾಗಿಯು ಇರು ದೈಹಿಕವಾಗಿಯು ಆರೋಗ್ಯದಿಂದ ಇರುತ್ತಾನೆ ಮತ್ತು ಅಂದ್ರ ಇನ್ನು ಹಲವು ರೀತಿಯಲ್ಲಿ ಸ್ಪರ್ಧೆಗಳಿವೆ ಚೆಸ್ಸು ಕೇರಮ್ಮು ಹಲವು ರೀತಿಯಲ್ಲೀ ಮಾಡ್ತಿದ್ದಾರೆ ಮತ್ತು ಹಲವು ರೀತಿಯಲ್ಲಿ ಬಹುಮಾನಗಳಂದ್ರೆ ಭಾಷಣ ಭಾಷಣ ನಾವು ನಾ ಮಾಡಿದಂಥಾ ಸ್ಪರ್ಧೆ ಅಂದರೆ ಭಾಷಣ ಅಂದರಲ್ಲಿ ಭಾಷಣ ಮಾಡಿದೆ ಮಾಡಿದ್ದೀನಿ ನಾನು ಸ್ಕೂಲ್ನಲ್ಲಿ ಮತ್ತು ವಚನಗಳನ್ನು ಹೇಳಿದ್ದೇನೆ ಮತ್ತು ವಚನಗಳು ಹೇಳಿದ್ದೇನೆ ಮತ್ತು ಸುಭಾಷಿತಗಳನ್ನು ಹೇಳಿದ್ದೀನಿ ಇದು ಇದ್ರಿಂದ್ ನನಗೊಂದು ಫ್ರೈಜನು ಪ್ರೈಜು ಬಂದಿತ್ತು ನನಗೆ ಸ್ಕೂಲ್ನಲ್ಲಿ ಪಠ್ಯೇತರ ಚಟುವಟಿಕೆಗಳು ಕೋಕೋಗಳನ್ನ ಆಡುತ್ತಾರೆ ಕಬಡ್ಡಿ ಆಡುತ್ತಾರೆ ಮತ್ತು ಇನ್ನು ಹಲವು ರೀತಿಯ ಸ್ಪರ್ಧೆಗಳಿವೆ ಹಲವು ರೀತಿಯ ಸ್ಪರ್ಧೆಗಳ ಅಂತನ ಅಂತ ಹೇಳ್ಬೋದು ಹಲವು ರೀತಿಯ ಸ್ಪರ್ಧೆಗಳಿವೆ ಕೋಕೋದಲ್ಲೆ ಭಾಗ್ವಹಿಸಿದರೇ ಭಾಗ್ವಹಿಸಿದರೇ ಇದನ್ನು ಕೊಡ್ತಾನ ಫ್ರೈಜ್ ಕೊಡುತ್ತಾರೆ ಅದರಲ್ಲಿ ಇದನ್ನ ಕಪ್ ಕೊಡುತ್ತಾರೆ ಕಬಡ್ಡಿ ಅಲ್ಲೂ ಕಪ್ ಕೊಡುತ್ತಾರೆ ಅಂದರೆ ಫ್ರೈಜ್ ಅನ್ನು ಕೊಡುತ್ತಾರೆ ಪಸ್ಟ್ ಸೆಕೆಂಡ್ ತರ್ಡ ಬಂದೋರಿಗೆ ಕೊಡುತ್ತಾರೆ ತ ರನ್ನಿಂಗ್ನಲ್ಲಿ ಬಂದರೆ ಕೊಡ್ತಾರೆ ಅಂತ ಹೇಳ್ಬೋದು ನಿಬಂಧ ಸ್ಪರ್ಧ ಪ್ರಬನ್ ನಿಬಂಧ ಸ್ಪರ್ಧೆಯಲ್ಲಿ ಬಾಗ್ ಒಬ್ಬ ಭಾಗ್ವಹಿಸಿದಕ್ಕೆ ನನಗೆ ಒಮ್ಮೆ ಒಂದು ಬಹುಮಾನ ಕೊಟ್ಟಿದ್ದರು ಅದು ಬುಕ್ಕಿಂದು ಒಂದು ಮೇಡಮ್ ಭಾಳ ಆಯ್ತು ನೋಡ್ರಿ ಭಾಳ ಆಯ್ತು ಏನೋ ಸಾಕು ಇಷ್ಟೇ ಸಾಕು ಎಲ್ಲ ಒಮ್ಮಕ ನೆನಪು ಆಗುದಿಲ್ಲ ರೀ ನನಗೆ